ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತಾರು ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಎಂಟುನೂರ ಐವತ್ತಮೂರು ಹದಿನೈದು ಜನವರಿ ಎರಡು ಸಾವಿರದ ಹದಿಮೂರು ಇಪ್ಪತ್ತೆರಡು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೈದು